ಹೆಲೋ ನಮಸ್ತೆ ಡಾಕ್ಟರ್ ಡಾಕ್ಟರ್ ಕೇಳಿಸ್ತಿದ್ಯಾ ಆಲೋ ಡಾಕ್ಟರ್ ನಾ ಮೊನ್ನೆ ನಿಮ್ಮ ದವಾಖಾನೆಗೆ ಬಂದಿದ್ದೆ ಅದೇ ಸೊಂಟ ನೋವು ಅಂತ ತೋರಿಸ್ಲಿಕ್ಕೆ ಡಾಕ್ಟರ್ ನಾನು ರುಕ್ಮಿಣಿ ಅಂತ್ಹೇಳಿ ಅದೇ ಡಾಕ್ಟರ್ ಅದು ನೀವು ಕೊಟ್ಟಿದ್ದು ಮಾತ್ರೆ ಏನು ವರ್ಕ್ ಆಗೊಂಗಿಲ್ಲ ನೋವು ಹಾಗೆ ಇದೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೊಂಗಿಲ್ಲ ಅದೇ ಡಾಕ್ಟರ್ ಇಲ್ಲಿಂದ ಬರಲಿಕ್ಕೆ ದೂರ ಆಗ್ತದೆ ಅಲ್ಲಿವರೆಗು ಏನಾದ್ರೂ ಮನೇಲೆ ಮಾಡ್ಕೊಬೋದಾ ಅದೇ ಡಾಕ್ಟರ್ ಬೆಳಿಗ್ಗೆ ಎರಡು ಕೊಟ್ಟಿದ್ದಿರಿ ಮಧ್ಯಾಹ್ನ ಒಂದು ಮತ್ತು ರಾತ್ರಿ ಎರಡು ಹಾಗೆ ತಗೊಂಡಿದ್ದೆ ಹಾಗೆ ತಗೊಂಡಿದ್ದೆ ಆದ್ರೆ ಇಲ್ಲಿ ಸೈಡಲ್ಲಿ ಯಾಕೋ ಜಾಸ್ತಿ ನೋಯುತ್ತೆ ಹೀಗೆ ಹಿಂಗೇನು ಮಾಡೋಕೆ ಆಗೊಲ್ಲ ಇಲ್ಲ ಡಾಕ್ಟರ್ ಅದು ಇತ್ತು ಅಂತ ನಾನು ತಗೊಂಬರಲಿಲ್ಲ ಅದೇ ಡಾಕ್ಟರ್ ಇದು ಹಳ್ಳಿ ಅಲ್ಲವಾ ಆವಾಗ ನೀವು ಅಪಾಯಿಂಟ್ಮೆಂಟ್ ಯಾವಾಗ ಕೊಡ್ತೀರಿ ನಾನು ಆವಾಗ ಬರ್ತೇನೆ ಡಾಕ್ಟರ್ ಹಾಂ ಅದೇ ಇವಾಗ ನೋವು ತಡ್ಕೊಳ್ಳೋಕ್ಕೇನು ಮಾಡೋಕಾಗಲ್ವಾ ಹೌದಾ ಮತ್ತೇನು ಮಾಡೋಕಾಗಲ್ವಾ ಡಾಕ್ಟರ್ ಮುಲಾಮ್ ಅಂದರೆ ನಾನು ಮಾತ್ರೆ ತಗೊಂಡಿದ್ದೀನಿ ಬಟ್ ಆದ್ರೂ ಅದು ಕಡಿಮೆ ಆಗ್ತಾಯಿಲ್ಲ ಹೌದಾ ಹಾಂ ಬೇರೆ ಏನು ಆಗಲ್ಲ ಅಲ್ವಾ ಡಾಕ್ಟರ್ ಹಾಂ ಸರಿ ಡಾಕ್ಟರ್ ಆಯ್ತು

ಹಾಂ ಮಧ್ಯಾಹ್ನ ಅಲ್ಲ ಡಾಕ್ಟರ್ ಹಾಂ ಸರಿ ಸರಿ ಆಯಿತು ಹಾಂ ಇಡೋದ ಡಾಕ್ಟರ್